ಹನುಮಂತು ಫ್ರೀ ಇದ್ದೀರಾ ನಾನು ಸ್ವಲ್ಪ ದಾವಣಗೆರೆಗೆ ಬಂದಿದ್ದೆ ದಾವಣಗೆರೆ ಬಸ್ಟಾಪ್ ಹತ್ತಿರ ಇದ್ದೆ ನಾನು ಇದು ನನಗೆ ಸೀಫುಡ್ ತಿನ್ನಬೇಕಂತ ಅನಿಸ್ತಾ ಇದೆ ಬೈ ಮೀನ್ಸ್ ಇದು ಮೀನು ಮತ್ತೆ ಯಾತರ ಸೀಫುಡ್ಸ್ ಎಲ್ಲಿ ಎಲ್ಲೆದು ಸಿಗುತ್ತಾ ನಿಮಗೆ ಗೊತ್ತಿರೊ ಹಾಗೆ ಕರೆಕ್ಟ್ ಅಡ್ರೆಸ್ ಅಂದರೆ ನಾನು ಈಗ ಜಸ್ಟ್ ಬಸ್ಟಾಪಲ್ಲಿ ಇದ್ದೀನಿ ದಾವಣಗೆರೆ ಬಸ್ಟಾಪ್ ಎದುರುಗಡೆ ಒಂದು ಬೇಕ್ರಿ ಇದೆಯಲ್ಲ ಅಲ್ಲಿ ನಿಂತಿದ್ದೀನಿ ಹಾಂ ಇದೆ ಹನುಮಂತು ಹ್ಞೂ ಓಕೆ ಹೌದಾ ಮತ್ತೆ ರೇಟೂ ಗೀಟೂ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಚೆನ್ನಾಗಿದೆಯ ರೇಟೂ

ನೀವ್ಯಾವಾಗಾದ್ರೂ ಬಂದಿದ್ದಿರಾ ಇಲ್ಲಿ

ಹೌದಾ ಹೌದಾ ಇಲ್ಲಿ ಸ್ಪಂದನ ರೆಸ್ಟೋರೆಂಟ್ ಅಂತ ಇದೆಯಲ್ಲ ಅಲ್ಲೇ ಹೋಗಬೇಕು ತಾನೇ ಅಲ್ಲೇ ಒಳಗಡೆನಾ ಸೀಫುಡ್ಸ್ ಎಲ್ಲ ಸಿಗುತ್ತಾ ಅಲ್ಲಿ ಹೌದಾ ಮತ್ತೆ ನೀವು ಬರಕಾಗೋದಿಲ್ವಾ ಇಲ್ಲೇ ಸ್ಪಂದನ ರೆಸ್ಟೋರೆಂಟ್ ಹತ್ತಿರ ಹಾಂ ಸರ್ ಬನ್ನಿ ಅಂದರೆ ನನಗೆ ಗೊತ್ತಾಗೋದಿಲ್ಲಲ್ಲ ನಾನು ಟೂರಾಗಿ ಟೂರಿಸ್ಟಲ್ಲಿ ಬಂದಿದ್ದೀನಲ್ಲ ಸೊ ಗೊತ್ತಾಗೋದಿಲ್ಲ ನೀವು ಬಂದರೆ ಸ್ವಲ್ಪ ಗೊತ್ತಾಗುತ್ತೆ ಎಷ್ಟೊತ್ತಲ್ಲಿ ಬರ್ತೀರಾ ಹೌದಾ ಸರಿ ಹಾಂ ಒಕೆ ನಾನ್ ಕಳ್ಸ್ ನೀವು ಬನ್ನಿ ಜಾಯಿನಾಗಿ ಆಯಿತಾ ಓಕೆ ಬಾಯ್